ಹೌದು ಖಂಡಿತವಾಗ್ಲೂ ನಮ್ಮ ಭಾರತದ ಸಾಮಾನ್ಯ ಜನರ ಬದುಕುಗಳಿಗೆ ಮತ್ತು ಸಮುದಾಯಗಳ ಮೇಲೆ ಬೈಕ್ ಸಹ ಭಾಳ ಒಂದು ಸಕರಾತ್ಮಕವಾದ ಪರಿಣಾಮ ಬೀರಿದೆ ಹೆಂಗೆ ಅಂತ ಅಂದ್ರೆ ಜನಸಾಮಾನ್ಯರಿಗೆ ಈಗ ಬೈಕ್ ಅನ್ನೋದು ಯಾವುದೇ ಒಂದು ಹೊಲ ಗದ್ದೆಗಳಿಗೆ ಹೋಗದುಕ್ಕಾಗ್ಲಿ ಅಥವಾ ಒಂದು ಊರಿಂದ ಇಲ್ಲೇ ಹತ್ರದಲ್ಲೇ ಒಂದು ಐವತ್ತು ಅರವತ್ತು ಎಪ್ಪತ್ತು ಕಿಲೋಮೀಟ್ರವರ್ಗೂ ಬೈಕ್ ಮುಖಾಂತರ ನಾವು ಹೋಗ್ಲಿಕ್ ಭಾಳ ಅನುಕೂಲ ಆಗ್ತದೆ ಅದ್ರ ಜೊತೆಗೆ ಈ ಬೈಕಿನ ಜೊತೆಗೆ ನಾವು ವ್ಯವಹಾರವನ್ನು ಸಹ ನಾವು ಮಾಡಬಹುದು ಹಾಗಾಗಿ ಇದೊಂದು ಭಾಳ ಉತ್ತಮವಾದಂತದ್ದು ಸಕರಾತ್ಮಕವಾಗಿರತಕ್ಕಂತದ್ದು ಅಂತ ನನ್ನ ಭಾವನೆ ಆಮೇಲೆ ಇದು ಯಥೇಚ್ಛವಾಗಿ ನಮ್ಮ ಭೌಗೋಳಿಕವಾಗಿ ಅಥವಾ ಸಂಸ್ಕೃತಿಯಾಗಿ ಅಂತಂದ್ರೆ ಈಗ ನಾವು ಬೈಕು ಅಥವಾ ಇನ್ನಿತರೆ ವಾಹನಗಳನ್ನು ನಮ್ಮ ಸಂಸ್ಕೃತಿಗೆ ಪ್ರಕಾರ ನಾವು ಆಯುಧ ಪೂಜೆ ಅಂತ ಮಾಡಿದಾಗ ಅಥವಾ ಯಾವುದೇ ಅಮವಾಸ್ಯೆ ಹುಣ್ಮೆ ದಿವಸ ನಾವು ಬೈಕ್ಗಳಿಗೂ ಸಹ ಒಂದು ಹಾರ ಹಾಕಿ ಪೂಜೆ ಮಾಡುವಂತ ಪದ್ಧತಿಯೂ ಇದೆ ಹಾಗಾಗಿ ಬೈಕು ಸಾಮಾನ್ಯರಿಗಂತೂ ಬಹಳ ಮುಖ್ಯವಾಗಿದೆ ಇದರಲ್ಲಿ ಈಗ ಬೈಕಲ್ಲೆ ಈಗ ಹಾಲು ವ್ಯಾಪಾರ ಮಾಡುವವರು ಇದ್ದಾರೆ ಆಮೇಲೆ ದನಕರುಗಳಿಗೆ ಮೇವು ತರುವಂಥದ್ದು ಇದೆ ಆಮೇಲೇ ಇತರೆ ಈಗ ನಾವು ಬಜಾರ್ಗೋಗೋದಾಗ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಾಗ್ಲಿ ಅಥವಾ ಹತ್ರದಲ್ಲೇನಾದ್ರು ನಾವು ಎಮರ್ಜೆನ್ಸಿಯಾಗಿ ಆಸ್ಪಿಟ್ಲಿಗೀಸ್ಪಿಟ್ಲಿಗೆ ಹೋಗ್ಬಕು ಅನ್ನೋದಾದ್ರುನು ಬೈಕಲ್ಲೇ ನಾವೊಂದು ಇಬ್ಬರು ಮೂವರನ್ನ ಕೂರಿಸ್ಕೊಂಡು ನಾವು ಆರಾಮಾಗಿ ಹೋಗಿ ಹೋಗಿ ತೋರ್ಸ್ಕಂಡು ಬರೋಕೆ ಅದು ತುಂಬ ಅನುಕೂಲ ಆಗಿರ್ತದೆ ಆಮೆಲ್ಲೆಲ್ಲ ಕಡೆಗು ನಮಗೆ ಕಾರ್ ಬರೋ ಜಾಗದಲ್ಲಿ ಜಾಗಗಳಿರೋದಿಲ್ಲ ಹಾಗಾಗಿ ಸಣ್ಣ ಪುಟ್ಟ ರಸ್ತೆಲ್ಲಾದರು ಸಹ ನಾವು ಬೈಕನ್ನು ನಾವು ಆರಾಮಾಗಿ ಬಳಸ್ಬೋದು ಹಾಗಾಗಿ ಇದು ಉತ್ತಮ ಅಂತ ನಮ್ಮ ಅನಿಸಿಕೆ